ಸೊಳ್ಳೆಗಳಿಂದ ಹರಡುವ ಡೇಂಗ್ಯು ಮತ್ತು ಮಲೇರಿಯಾಗಳಂತಹ ರೋಗಗಳನ್ನು ತಡೆಗಟ್ಟಲು ಯಾವ ಕ್ರಮಗಳನ್ನು ಅನುಸರಿಸಲಾಗುತ್ತದೆ ಈ ನಾವು ಡೇಂಗ್ಯು ಮತ್ತು ಮಲೇರಿಯಾವನ್ನು ತಡೆಗಟ್ಟಲಾಗುವವರು ನಾವು ಸೊಳ್ಳೆಗಳನ್ನು ತುಂಬ ಸೊಳ್ಳೆಗಳು ಹೆಚ್ಚಾಗುವುದು ಮಳೆಯಿಂದ ನಾವು ಮನೆಯನ್ನು ಸುರಕ್ಷಿತವಾಗಿ ಮತ್ತು ನಮ್ಮ ಪರಿಸರವನ್ನು ಸುರಕ್ಷಿತವಾಗಿ ಇಟ್ಟಿದ್ದರೆ ಮಾತ್ರ ನಮಗೆ ಸೊಳ್ಳೆಯದೆಲ್ಲ ನೋಯಿಸುವುದಿಲ್ಲ ನಮಗೆ ಅದರಲ್ಲಿ ಅದರಿಂದ ನಾವು ಕ ಕಸ ಕಡ್ಡಿ ಪ್ಲಾಸ್ಟಿಕ್ ಅದೆಲ್ಲ ನಾವು ಎಲ್ಲೆಲ್ಲಿ ಬೇಕಾದರು ಬಿಸಾಕಬಾರ್ದು ನಾವು ಒಂದು ಡಸ್ಟ್ ಬಿನನ್ನು ಇಟ್ಟು ಅದಕ್ಕೆ ವಾ ಅದರಲ್ಲಿ ಹಾಕಿ ಸುಡಬೇಕು ಸೊಳ್ಳೆಗಳನ್ನು ನಾವು ನಮ್ಮ ಮನೆಯಲ್ಲಿ ಟ್ಯಾಂಕು ಇಲ್ಲಾಂದರೆ ಚರಂಡಿಗಳನ್ನು ಅದ್ವಾ ಕ್ಲೀನ್ ಮಾಡ್ತಾ ಇರಬೇಕು ಮತ್ತು ನಮ್ಮ ಕೆಟ್ಟೋ ಕೆಟ್ಟೋಗಿರೋದು ಆಹಾರವನ್ನು ನಾವು ಒಂದು ಹಂಗೆನೇ ಓಪನಾ ಓಪನಾಗಿ ಇಡಬಾರದು ಅದಕ್ಕೆ ನಾವು ಸೊ ಅದಕ್ಕೆ ನಾವು ಸೊಳ್ಳೆಗಳನ್ನು ನಮ್ಮ ಮೇಲಿನ ಟ್ಯಾಂಕಿ ಮತ್ತು ನಮ್ಮ ಸಂಪ್ ಟ್ಯಾಂಕು ತಿಂಗ್ಳುಗೊಂದು ಸತಿ ಇಲ್ಲಾಂದ್ರು ವಾ ಹದಿನೈದು ದಿವ್ಸಕ್ ಒಂದು ಸತಿ ಕ್ಲೀನಾಗಿ ಸ್ವಚ್ಚವಾಗಿ ಇಡಬೇಕು ನಾವು ಟ್ಯಾಂಕಿಯನ್ನು ಮತ್ತು ನಾ ನೀರನ್ನು ಜಾಸ್ತಿ ಯಾವುದೇ ಬಕೆಟ್ ಮತ್ತು ಪಾತ್ರೆಗಳಲ್ಲಿ ಇಡಬಾರದು ಅದಕ್ಕೆ ನಾವು ಚೇಂಜ್ ಮಾಡಬಾರದು ನಿಲ್ಲುವ ನೀರಿನಲ್ಲಿ ಸೊಳ್ಳೆ ಜಾಸ್ತಿ ಆಗುತ್ತೆ ಅದನ್ನು ಸೊಳ್ಳೆ ನೀರಿನಲ್ಲಿ ಮೊಟ್ಟೆಯನ್ನು ತನ್ನ ಮೊಟ್ಟೆಯನ್ನು ಅಲ್ಲೇ ಹಾಕಿ ಅದರಲ್ಲೇ ಬೆಳೆಸಿ ಮತ್ತೆ ಅಲ್ಲಿಂದನೆ ನಮಗೆ ಸೊಳ್ಳೆ ಕಚ್ಚುತ್ತದೆ ಆ ಕಚ್ಚುವುದರಿಂದ ನನ್ನ ನಮಗೆ ಡೇಂಗ್ಯು ಮತ್ತು ಮಲೇರಿಯ ರೋಗವನ್ನು ಹೆಚ್ಚಾಗುತ್ತದೆ ಆದ್ದರಿಂದ ಕಾಪಾಡಬೇಕಂದ್ರೆ ನಾವು ನಮ್ಮ ಪರಿಸರ ಮತ್ತು ಅಕ್ಕ ಪಕ್ಕದಲ್ಲಿರುವ ಜ

ಒಣಗಿರುವ ಕಸ ಬೇರೆ ಬೇರೆ ಹಾಕಿರ ಹಾಕಿರಬೇಕು ಅದಕ್ಕೆ ನಾವು ನಾವು ಸೊಳ್ಳೆಗಳನ್ನು ಆವಾಗ ಸಾ ಕ್ಯಾಪ್ಸುಲ್ಸ್ ಇಲ್ಲಾಂದರೆ ಬೆಂಕಿ ಪೊಟ್ನ ಹಾಕಿ ಸೊಳ್ಳೆಗಳಲ್ಲಿ ಇದು ಮಾಡಬೇಕು ಅದರಿಂದ ನಾವು ಸೊಳ್ಳೆಯನ್ನು ಸೊಳ್ಳೆಯನ್ನು ಕಚ್ಚಿ ನಮಗೆ ಕಚ್ಚಿದರೆ ನಮ್ಮ ರಕ್ತವನ್ನು ಹಿಡಿಯುತ್ತಾರೆ ನಮಗೂ ಹಾಗಿದ್ರೆ ನಮಗೆ ಜ್ವರ ಬರುತ್ತೆ ಡೇಂಗ್ಯು ಡೇಂಗ್ಯುವಲ್ಲಿ ನಮಗೆ ಎಂಟರಿಂದ ಹದಿನೈದು ದಿ ಹದಿನೈದರಿಂದ ಇಪ್ಪತ್ತು ದಿನ ಜ್ವರ ಇರುತ್ತದೆ ಕೆಮ್ಮು ನೆಗಡಿ ಎಲ್ಲ ಬರುತ್ತದೆ ನಾವು ಆಟ ಮಕ್ಕಳನ್ನು ಆಟಕ್ಕೆ ಕಳಿಸುವಾಗ ನಾವು ಅವ್ರಿಗೆ ಸುರಕ್ಷಿತವಾಗಿ ಕಳಿಸಬೇಕು ನಾ ಸೊಳ್ಳೆ ಅಂದರೆ ಸೊಳ್ಳೆ ಬರೋದು ಮಳೆಯಿಂದ ಮಳೆ ಹೆಚ್ಚಾಗಿ ಹರಿಯುತ್ತಿರೋ ಮತ್ತೆ ಈ ಚ ಮೋರಿಯಲ್ಲಿ ನಿಂತ ನೀರನ್ನು ಕಸ ಎಲ್ಲ ಹಾಕಿ ನೀರನ್ನು ನಿಂತ ಅಲ್ಲಿ ಮೊಟ್ಟೆಯನ್ನು ಮೊದಲಾಗಿ ಮೊಟ್ಟೆ ಆಗುತ್ತೆ ಆಮೇಲೆ ಮೊಟ್ಟೆಯಾಗಿ ನನ್ನ ಮೊಟ್ಟೆಯಾಗಿ ಸೊಳ್ಳೆಯಾಗುತ್ತದೆ ಆ ಸೊಳ್ಳೆಯನ್ನು ಹರಡುವಾಗ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಈ ನೀರಿನ ನಿಂತಿರುವ ನೀರಲ್ಲಿ ಸೊಳ್ಳೆ ಹೆಚ್ಚಾಗುವುದು ಜಾಸ್ತಿ ಅದಕ್ಕಾಗಿ ನಾವು ನೀರ್ ನೀರನ್ನು ಅವಾಗಾವಾಗ ಪ್ಯೂರ್ ಮಾಡುತ್ತಾ ಇರಬೇಕು ಇಲ್ಲಾಂದರೆ ನಾವು ಕ್ಲೀನ್ ಮಾಡ್ತಾ ಇರಬೇಕು ಅದಕಾಗಿ ನಾವು ಈ ಸೊಳ್ಳೆಗಳನ್ನು ರೋಗ್ಯ ಡೇಂಗ್ಯು ಮತ್ತೆ ನಮ್ಮ ಮಲೇರಿಯಾ ಮಲೇರಿಯಾ ರೋಗವನ್ನು ತಡೆಯವಾಗಬಹುದು ಅನ್ ಇಲ್ಲಾಂದರೆ ನಮಗೆ ತುಂಬ ಕಷ್ಟವಾಗುತ್ತದೆ ನಾವು ಅದರಲ್ಲಿರುವ ನ ಅದರಲ್ಲಿ ನಮಗೆ ತುಂಬ ತೊಂದರೆ ಆಗುತ್ತೆ ದೇಹಕ್ಕೆ ಅದು ನಾವು ನಾಶ ಮಾಡುತ್ತದೆ ನಮಗೆ ಅದು ನಾಶ ಮಾಡಿ ಅದಿಕ ನಾಶಮಾಡುತ್ತದೆ ನಾ ನಮಗೆ ಒಳಗಿರೋದು ನಮ್ಮ ಎನರ್ಜಿ ಮತ್ತು ಇದು ಎಲ್ಲಾ ಇದು ಆಗುತ್ತೆ ಅದರಿಂದ ನಾವು ನಮ್ಮ ಅಕ್ಕ ಪಕ್ಕ ಇರುವ ನಮ್ಮ ಅಕ್ಕ ಪಕ್ಕದಲ್ಲಿ ಕಸವನ್ನು ಡಸ್ಟ್ಬಿನ್ ಒಳಗೆ ಹಾಕಿ ಹಣ ಒಣಗಿರುವ ಕಸ ಒಂದು ಕಡೆ ಇದು ಕಸವನ್ನು ಬೇರೆ ಹಾಕಿ ಅದಕ್ಕೆ ಸುಡಬೇಕು ನಾವು ಮನೆಯಲ್ಲಿ ಯಾವಾಗಲು ಮೋರ್ಟೀನ್ ಇಲ್ಲಾಂದರೆ ಆಲ್ಔಟನ್ನ ಹಚ್ಚಬೇಕು ಅದರಿಂದ ನಮ್ಮ ಮನೆಗೆ ಸೊಳ್ಳೆಗಳು ಬರುವುದಿಲ್ಲ ಅದರಿಂದ ಅದು ಅದರಿಂದ ನಾವು ಮಲೇರಿಯಾ ಮತ್ತು ಈ ಮಲೇರಿಯಾ ರೋಗವನ್ನು ತಡೆಯಬಾಗ ತಡೆಯಬಹುದು ನಾವು ನಾವು ತಡೆಯವಾಗಬಹುದು ನಾವು ಮನೆ ಆವಾಗ ಅವಾಗ ಕ್ಲೀನಾಗಿ ಇಟ್ಕೋಬೇಕು ಇಲ್ಲಾಂದರೆ ನಮ್ಮ ಮ ನಮಗೇನೆ ಅದು ತೊಂದರೆ ಕೊಡ್ತದೆ ನಮಗೆ ಅದು ಆರೋಗ್ಯಕ್ಕೆನು ಸರಿಯಾಗಿ ಇರೋದಿಲ್ಲ ಅದರಿಂದ ನಾವು ನಾವು ಸೊ ನಮ್ಮ ಪರಿಸರ ಮತ್ತು ನಮ್ಮ ಅಕ್ಕ ಪಕ್ಕ ನ್ಯಾ ಜಾಗವನ್ನು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅಲ್ಲವಾ ಅದಕ್ಕಾಗಿ ನಾವು ಏನಂತ ಇದು ಮಾಡ್ತೀನಿ ಅಂದರೆ ಸೊಳ್ಳೆಗಳನ್ನು ಕಾ ಕೊಲ್ಲಿಸಿ ನಮ್ಮ ರೋಗ್ಯವನ್ನು ಕಾಪಾಡಬೇಕು ಅದರಿಂದ ನಾವು ಆ ತಾ ಈ ಚರಂಡಿಗಳಲ್ಲಿರುವ ನಿನ್ ನೀರನ್ನು ನಿಂತುವಾಗ ನಾವು ಅವಾಗವಾಗ ರಿಪೇರಿ ಕ್ಲೀನ್ ಮಾಡ್ತಾ ಇರಬೇಕು ಅದಕ್ಕೆ ಇಲ್ಲಾಂದರೆ ಡ್ರೈನೇಜನ್ನು ಡ್ರೈನೇಜು ಕೂಡ ಕ್ಲೀನ್ ಮಾಡ್ತಾ ಇರಬೇಕು ಮತ್ತು ಮನೆ ಮುಂದೆ ಯಾವಾಗಲು ಕಸವನ್ನು ಹಾಕಬಾರದು ಮನೆ ಮುಂದೆ ಕಸ ಹಾಕಿದ್ರೆ ಸೊಳ್ಳೆ ಬರುತ್ತೆ ಆ ಸೊಳ್ಳೆಯಿಂದ ನಮಗೆ ಆ ಸೊಳ್ಳೆ ನಮಗೆ ಕಚ್ಚುತ್ತದೆ ನಮಗೇನೆ ತೊಂದರೆ ಕೊಡುತ್ತೆ ಆ ಕಚ್ಚುವಾಗ ನಮಗೆ ಡೇಂಗ್ಯು ಮತ್ತೆ ಮಳೇರಿಯವನ್ನು ಇದಾಗುತ್ತೆ ಅದಕ್ಕೆ ತಡಿಬೇಕಂದ್ರೆ ನಾವು ಸೊಳ್ಳೆಯನ್ನು ಕೊಲೆ ಮಾಡಿ ಇದು ಮಾಡಬೇಕು ಸೊಳ್ಳೆಯನ್ನು ನಾವು ನಮ್ಮ ಪ ಅಕ್ಕ ಪಕ್ಕ ಎಲ್ಲಾನು ಹುಷಾರಾಗ್ ನೋಡ್ಕೊಂಡರೆ ಅದು ಕ ಸರಿ ಹೋಗುತ್ತೆ